ಹಾಂ ಹಲೋ

ಹಾಂ ಎಲ್ಲಿಗೆ ಪ್ರಾಸ್ ಮಾಡಲ್ಲ ಹಾಂ ಬನ್ನಿ ಬನ್ನಿ ಹಾಂ ಬನ್ನಿ ಇಲ್ಲಿ ವೀರ್ ನಾರಾಯಣ ನಾರನ್ನ ನಾರಾಯಣ ದೇವಾಲಯ ಮತ್ತು ಲಕ್ಕುಂಡಿ ದೇವಾಲಯ ತ್ರಿಪುರೇಶ್ವರಿ ದೇವಾಲಯ ಹಲವಾರು ದೇವಾಲಯವಿದೆ ಮತ್ತು ಇಲ್ಲಿ ಬಸವೇಶ್ವರರ ಮೂರ್ತಿ ಇದೆ ನೀವೂ ನಿಮ್ಮದೇ ಉಳ್ಕೊಳ್ಳೋಕ್ಕೆ ಒಳ್ಳೆ ಒಳ್ಳೆಯ ಹೋಟೆಲ್ಗಳು ಅದಾವೆ ಗುಳವಿ ಮತ್ತು ಅರೆ ಹಾಂ ಊರಿಗೆ ಮತ್ತು ರೈಲ್ವೆನ ರೈಲಿನ ವ್ಯವಸ್ಥೆ ಕೂಡ ಇದೆ ಹಾಳೆ ಹುಲಿತ್ಯ ಹಾಂ ಬನ್ನಿ ಬನ್ನಿ ಮತ್ತು ನಾವು ಇಲ್ಲೇ ಹೋಟಲ್ದಲ್ಲಿ ಇರೋದು ಮತ್ತು ಬಸ್ಸಿನ ವ್ಯವಸ್ಥೆಯೂ ಇದೆ ಬಸ್ಸಿಗೆ ಬರ್ಬೇಕು ಅಂದರೆ ಮೈಸೂರಿನಿಂದ ಅರೆ ಮೈಸೂರಿಂದ ಬೆಂಗ್ಳೂರಿಗೆ ಬನ್ನಿ ಬೆಂಗಳೂರು ಬೆಂಗ್ಳೂರ್ನಿಂದ ರೈಲ್ವೆಗೆ ಬನ್ನಿ ರೈಲ್ವೆಗೆ ಬಂದು ಈ ರೈಲ್ವೆಗೆ ಹತ್ತಿರ ಈ ಇಟ್ಕೊಳ್ಳೀ ನಾನು ಕರ್ಕೊಂಡು ಬರ್ತೇನೆ ಕರ್ಕೊಂಡ್ಬರ್ತೇನೆ ಮತ್ತು ಅವನ್ನೆಲ್ಲ ವೀಕ್ಷಿಸಲು ತೋರ್ಸಾತ್ತೀನಿ ಮತ್ತು ಇಲ್ಲೇ ಕಪ್ಪದ್ ಗುಡ್ಡ ಉಂಟು ಇದೇ ಇದೇ ಪಿಲ್ಲರ್ ಒಳಗೆ ಹಾಂ ಕಪ್ಪದ್ ಗುಡ್ಡಕ್ಕೆ ಕರ್ಕೊಂಡು ಹೋಗ್ತೇನೆ ತೋರ್ಸಿ ಹಾಂ ಬನ್ನಿ

ಗದಗಿನಲ್ಲಿ ಹಾಂ ಅದೂ ಅದು ಇದೆ ಅದು ಇದೆ ಅಲ್ಲಿ ಟಿಕೆಟ್ ಐವತ್ತು ರೂಪಾಯಿ ಇದೆಯಾ ಐವತ್ತು ರೂಪಾಯಿ ಇದೇ ಬನ್ನಿ ಒಳ್ಳೆ ಉಂಟು ಅಲ್ಲಿ ಹಾಂ ಮಾಡಿ ಮಾಡಿ

ಸರಿ ಆಯಿತಾ